ನನ್ನ ಬದುಕಿನ ಮೇಲೆ ಪ್ರಭಾವ ಬೀರ್ದಂಥವರು ಇವ್ರು ಯಾರಂದರೆ ಅವ್ರು ನಮ್ಮ ಹೊನ್ನಪ್ಪಯ್ಯ ಸರ್ ಹೊನ್ನಪ್ಪಯ್ಯ ಸರ ನಂಗೆ ಯಾವಾಗ ಪರಿಚಯ ಆದ್ರಂದರೆ ನಾನು ಒಂದು ಪ್ರಬಂಧಕಂತ ಹೋಗಬೇಕಂತ ಇದ್ದೆ ಯಾವಾಗಂದರೆ ಅದು ನಮ್ಮ ಕಾಂಪಿಟೇಷನ್ ಆಗತ್ತೆ ನಮ್ಮ ಕಾಲೇಜಲ್ಲಿ ಆವಾಗ ನಮ್ಮ ಕಾಲೇಜಲ್ಲಿ ಕಾಂಪಿಟೇಷನ್ ಆದಾಗ ನಾನು ಯಾರಿಗೆ ಯಾರ ಹತ್ರ ಕೇಳುದು ಒಂದು ಪ್ರಬಂಧ ಬರೆಸ್ಕೊಬೇಕಿತ್ತಲ್ಲ ಯಾರ ಹತ್ರ ಕೇಳ್ಬೇಕಂದು ಟ್ರೈ ಮಾಡ್ತಾ ಇದ್ದಾಗೆ ಆವಾಗ ನನಗೆ ನಮ್ಮ ಅಪ್ಪ ಹೇಳಿದ್ರು ಏನಂದ್ಕಂಡು ನೀನು ಹೊನ್ನಪ್ಪಯ್ಯ ಸರನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅವ್ರು ಚಂದ ಮಾಡಿ ಹೇಳ್ಕೊಡ್ತಾರೆ ನಿನಗೆ ಅಂತ ಹೇಳಿದರು ಆವಾಗ ನಾನು ಬರವಣಿಗೆ ಅಂದರೆ ಆ ಪ್ರಬಂಧಕ್ಕೋಸ್ಕರ ಹೊನ್ನಪ್ಪಯ್ಯ ಸರ್ ಇದ್ದಲ್ಲಿ ಹೋದೆ ಹೊನ್ನಪ್ಪಯ್ಯ ಸರ್ ಇದ್ದಲ್ಲಿ ಹೋದಾಗ ಆವಾಗ ಸರ್ ಏನಂದ್ರು ನಾ ಸ್ವಲ್ಪ ಬೀಝಿವೆ ಸ್ವಲ್ಪ ನಾಳೆ ಅಥ್ವಾ ನಾಡಿದ್ದು ಹಿಂಗೆ ಬಾ ಅಂತ ಹೇಳಿದ್ರು ನಾ ಕಡಿಗೆ ಅಲ್ಲಿಂದು ವಾಪಸ್ ಬಂದೆ ನೆಕ್ಸ್ಟ್ ಡೇ ಆಂ ಅಂದರೆ ಮರುದಿನ ಏನು ಮಾಡಿದೆ ಹೊನ್ನಪ್ಪಯ್ಯ ಸರ್ ಇದ್ದಲ್ಲಿ ಹೋದೆ ಹೊನ್ನಪ್ಪಯ್ಯ ಸರ್ ಇದ್ದಲ್ಲಿ ಹೋದಾಗ ಸರ್ ನಂಗೆ ಹೇಗೆ ಬರಿಬೇಕು ಅದನ್ನೆಲ್ಲ ಗೊತ್ತಾತೆ ಇಲ್ಲ ಸಲ್ಪ ಹೇಳಿ ಕೊಡಿ ಅಂದು ಹೇಳಿದೆ ಹೇಳಿಕೊಡಿ ಅಂದು ಹೇಳ್ದಾಗ ಸರ್ ಆಯಿತು ನೀ ಏನು ತಲೆಬಿಸಿ ಮಾಡಿಕೋಬೇಡ ನಾನು ನಿನಗೆಲ್ಲ ಹೇಳ್ಕೊಡ್ತೆ ಅಂದು ಹೇಳಿದ್ರು ನಾನೆಗೆ ಪೆನ್ನು ಮತ್ತು ಪಟ್ಟಿ ತಕಬತ್ತಿ ಇಲ್ಲೇ ಕುತ್ಕಯಿರು ಅಂದು ಹೇಳದ್ರು ಆವಾಗ ನಾನು ಓಕೆ ಅಡ್ಡಿಯಿಲ್ಲ ಸರ್ ಅಂತ ಅಲ್ಲೇ ಕೂತ್ಕಂಡೆ ಕಡಿಗೆ ಸೊಲ್ಪೊತ್ತಾದ ಮೇಲೆ ಬಂದ್ರು ಅವರು ನಿಂಗೆ ಯಾವ ವಿಷ್ಯದ ಮೇಲೆ ಪ್ರಬಂಧ ಬರ್ಕೊಡ್ಬೇಕು ಅಂದು ಕೇಳಿದ್ರು ನಾ ಹೇಳಿದೆ ಸರ್ ನನಗೆ ನಮ್ಮ ಭಾರತೀಯ ಸಂಸ್ಕೃತಿಯ ಬಗ್ಗೆ ಬರ್ಕೊಡಿ ಅಂತ ಹೇಳಿದೆ ಅವಾಗ ಹೊನ್ನಪ್ಪಯ್ಯ ಸರ ಒಳ್ಳೆಯ ಟಾಪಿಕ್ಕೇ ತಕಬಂದೆ ಹಾಂ ಅಂದು ಹೇಳಿದ್ರು ಹಾಂ ಸರ್ ಅಂದೆ ಕಡಿಗೆ ಹೊನ್ನಪ್ಪಯ್ಯ ಸರ್ ಭಾರತೀಯ ಸಂಸ್ಕೃತಿಯ ಬಗ್ಗೆ ಹೇಳ್ತಾ ಹೋದರು ಒಂದೊಂದೇ ವಿಷಯ ಆವಾಗ ನಂಗೆ ಅವ್ರು ಹೇಳುವಂಥ ಒಂದೊಂದು ಶಬ್ದವೂ ಕೂಡ ಈಗ್ಲೂ ಕೂಡ ಕಿವಿಲ್ಲೇ ಹಾಗೇ ಇದೆ ಎಂಥ ಶಬ್ದ ಹಾಕವ್ರು ಹೇಳ್ಕುಟ್ರು ಅಂದರೆ ನಾನು ಯಾ ಕನಸಲ್ಲೂ ಕೂಡ ಊಹಿಸುಕ್ಕೆ ಸಾಧ್ಯವಿಲ್ಲ ಆಗತ್ತೆ ಅಂಥ ಒಂದು ಶಬ್ದ ಹಾಕೇ ಕುಟ್ಟಾರು ಆ ಶಬ್ದಗಳು ಹೆಂಗೆ ಇದ್ದು ಅಂದರೆ ನನ್ನ ಕಿವಿಲಿ ಹಾಗೇ ಮಾರ್ದನಿ ಆತೆ ಇದ್ದು ಯಾ ಮತ್ತೂ ಮತ್ತೂ ಕೇಳ್ಬೇಕು ಅಂತ್ಲೇ ಅನಿಸ್ತಾ ಇತ್ತು ನಾ ಅದಕ್ಕಾಗೆ ಅವರನ್ನ ನನ್ನ ಜೀವನದಲ್ಲಿ ಒಂದು ರೋಲ್ ಮಾಡೆಲ್ ಆಗಿ ತಕಂಡೆ ಮತ್ತು ಅವ್ರು ಹೇಳದ್ರು ನೀನು ಕವಿತೆಯನ್ನು ಬರೀತಿಯಂತಲ್ಲ ನಾನು ಸುಮಾರು ಜನ ಹೇಳದ್ರು ನಾ ಕೇಳಿದೆ ಅಂದು ಹೇಳಿದ್ರು ಹೌದಾ ಸರ್ ನೀ ಬರಿಬೇಕು ನಿನಗೆ ಸಾಹಿತಿಯಾಗುವ ಎಲ್ಲ ಲಕ್ಷಣವೂ ನಿಂಗೆ ಇದ್ ನೀ ಇದ್ರಲ್ಲಿ ಪ್ರಯತ್ನಪಟ್ಟರೆ ಖಂಡಿತ ನೀ ಸಾಹಿತಿ ಆಗ್ತಿ ಅಂದವ್ರು ನನಗೆ ತುಂಬ ಭರವಸೆ ಕುಟ್ಟಾರು ಅವ್ರು ಕೊಟ್ಟಂಥ ಭರವಸೆ ನನ್ನ ಯಾವಾಗ್ಲೂ ಮರ್ಯುಕ್ಕೆ ಸಾಧ್ಯವೇ ಇಲ್ಲ ಅಂದರೆ ಅವ್ರು ಯಾವ ಥರದ ಒಂದು ಶಿಕ್ಷಕ್ರು ಆಗಿದ್ರಂದ್ರೆ ಪ್ರತಿಯೊಂದು ಒಬ್ಬ ವಿದ್ಯಾರ್ಥಿಗೂ ಕೂಡ ಅವ್ರು ಹಂಗೆ ಮಾರ್ಗದರ್ಶನ ಮಾಡ್ತಾ ಇದ್ರು ನಮ್ಗೆ ಏನಂದರೆ ಏನು ತಪ್ಪಿವ ನಾ ಕವಿತೆಲಿ ಏನು ತಪ್ಪು ಮಾಡಿ ಇಲ್ಲಿ ತಪ್ಪಿ ನಾ ಮತ್ತೇನು ಸುಧಾರ್ಣೆ ಮಾಡ್ಕಬೇಕು ಇಂಥದೆಲ್ಲದೂ ಅವ್ರು ಹೇಳ್ಕೊಡ್ತದ್ರು ನಂಗೆ ಹಂಗಾಗಿ ಏನಾಯ್ತಂದರೆ ನಾನು ಹಾಂ ಇಂಪ್ರೂವ್ ಆಗ್ಬೇಕು ಸರ್ ನನಗೆ ಒಂದು ಹೇಳ್ಕೊಡ್ತೆವ್ರು ಏನು ಮಾಡ್ಬೇಕು ಮುಂದೆ ನಾ ಹೆಂಗೆ ನಡ್ಕಬೇಕು ಯಾವ ಥರ ಬರೆದ್ರೆ ಜನರಿಗೆಲ್ಲ ಇಷ್ಟ ಆತಿದು ಇವೆಲ್ಲ ಹೇಳ್ತದ್ರು ನಂಗೆ ಹಿಂಗೆ ಹೇಳುದ್ರಿಂದ ಏನಾಯ್ತಂದರೆ ಹಾಂ ನಾನು ತಪ್ಪಿದ್ದ ನಾ ಎಲ್ಲಿ ತಪ್ಪಿ ಅನ್ ಸುಧಾರಣೆ ಮಾಡ್ಕೊಳುಕಾಯ್ತ ಇದೊಂದು ನನ್ನ ಜೀವನದಲ್ಲೇ ಒಂದು ಟರ್ನಿಂಗ್ ಪಾಯಿಂಟ್ ಅನ್ಕೊಂಡೆ ಹೇಳ್ಬೋದು ಅನ್ಸ್ತು ಇದು ನನಗೆ ಕಡೆಗೆ ಒಂದು ಸಲ ನಾ ಕವಿತೆ ಬರ್ದಿದೆ ನನ್ನ ಅಮ್ಮ ಕರುಣಾಮಯಿ ಅನ್ಕಂಡು ಆ ಕರುಣಾಮಾಯಿ ಕವನವನ್ನು ಅವ್ರಿಗೆ ನಾ ತೋರ್ಸಿದೆ ಅವ್ರಿಗೆ ತೋರ್ಸ್ದಾಗ ಅವ್ರು ಹಾಗೆ ಹೇಳದ್ರು ತುಂಬ ಚೆನ್ನಾಗಿ ಬರೆದಿ ನಾನು ಸುಮಾರು ಕವಿತೆ ಬರೆದಿ ಅದನ್ನು ನಿಂಗೆ ಕಳಿಸ್ತಿ ಅಂದು ಹೇಳಿದ್ರು ಅದನ್ನೆಲ್ಲ ನಾ ಓದಿದ್ಮೇಲೆ ಅವ್ರ ಬರವಣಿಗೆ ಮೇಲೆ ನನಗೆ ತುಂಬ ಪ್ರಭಾವ ಬೀರ್ದರು ಅವ್ರ ಬರವಣಿಗೆಯಿಂದ ನಾನು ತುಂಬ ಏನಾಗಿ ಅಂದರೆ ಪ್ರಭಾವ ಬೀರಿ ಅಂದು ಹೇಳ್ತೆ ಕಡೆಗೆ ಅವ್ರೊಂದು ಕ್ ಎರಡು ಕಾದಂಬರಿ ಬರ್ದದ್ರು ಹಾಂ ಎರಡು ಕಾದಂಬರಿಯನ್ನು ನನಗೆ ಪಿ ಡಿ ಎಪ್ಪಲ್ಲಿ ಸೆಂಡ್ ಮಾಡಿದ್ರು ಪಿ ಡಿ ಎಪ್ಪಲ್ಲಿ ಸೆಂಡ್ ಮಾಡ್ದಾಗ ನಾನು ಅದನ್ನು ಓದಿದೆ ನಂಗೆ ಓದಿ ಕುಳೆ ಏನು ಅನಸ್ತು ಅಂದರೆ ಯಪ್ಪಾ ಇಷ್ಟು ಚಂದ ಶಬ್ದಗಳನ್ನು ಬಳಸಾರಲ್ಲ ಒಂದೊಂದು ಶಬ್ದಕ್ಕೂ ಇಂಥ ಅರ್ಥ ಕೊಟ್ಟಾರಲ್ಲ ಸರ್ ಅನ್ಸ್ತು ಆ ಅರ್ಥ ಆ ಶಬ್ದ ಅದನ್ನೆಲ್ಲ ನಾನು ನೋಡಿದ್ಮೇಲೆ ಅಯ್ಯಪ್ಪ ಈ ಸರಲ್ಲಿ ಎಷ್ಟೊಂದು ಶಬ್ದಭಂಡಾರವೇ ಇದ್ಯಲ್ಲ ಇವರೊಂದು ಶಬ್ದಭಂಡಾರದ ಒಂದು ಶಬ್ದಕೋಶ ಅಂದು ಹೇಳಿದರೂ ಇವ್ರಿಗೆ ತಪ್ಪಾಗುಲ್ಲ ಅನ್ಸ್ಬಿಡ್ತು ನನಗೆ ಕಡಿಗೆ ಏನು ಅನ್ಸ್ತು ನಾ ಏನೇ ಕನ್ನಡ್ದಲ್ಲಿ ನಂಗೆ ಏನಾದ್ರು ಗೊತ್ತಾಗ್ಲ ಅಂದರೆ ಅವ್ರು ಮಾರ್ಗದರ್ಶಕರಾಗಿ ನಾನು ಅವ್ರನ್ನು ಕಾಣ್ತದೆ ಅವ್ರು ನಂಗೆ ಮಾರ್ಗದರ್ಶಕರಂತಲೇ ಅನ್ಸ್ತಿತ್ತು ಎಂತಕ್ಕಂದರೆ ಅವ್ರಲ್ಲಿ ಅಷ್ಟೊಂದು ಜ್ಞಾನ ಇತ್ತು ಒಂದು ವಿದ್ಯಾರ್ಥಿಗೆ ಮುಖ್ಯವಾಗಿ ಏನು ಏನಿರ್ಬೇಕು ಹೇಳು ಅಂದರೆ ಒಂದು ಶಿಕ್ಷಕನಾದವ ಅವ್ರಿಗೆ ಅಷ್ಟೇ ಚಂದಾಗಿ ಹೇಳ್ಬೇಕು ಪ್ರೀತಿಪೂರ್ವಕವಾಗಿ ಹೇಳದ್ರಷ್ಟೇ ಅಲ್ಲ ಅರ್ಥ ಆಗುದು ಅಂಥ ಅರ್ಥ ಆಗುವ ಭಾಷೆಲೆ ಅವರು ನಮಗೆ ಹೇಳ್ಕುಡ್ತದ್ರು ಹಂಗೆ ಹೇಳ್ಕೊಡುದರಿಂದೆ ಯಾರಾದರೂ ಕೂಡ ಯಾರೇ ಆದರೂ ಅವ್ರನ್ನ ಏನು ಒಂದು ಮಾರ್ಗದರ್ಶಕರಾಗೇ ತಕಳುದ್ರಲ್ಲಿ ಡೌಟೇ ಇಲ್ಲ ಅಷ್ಟು ಚಂದಾಗಿ ಹೇಳ್ಕೊಡುವಂಥವ್ರು ಅವರು ಕಡಿಗೆ ಏನಾಯ್ತಂದರೆ ಒಂದ್ಸಲ ನಾನು ಗ್ರುಪ್ಪಿನ ಗ್ರುಪ್ಪಿಗೆ ಒಂದು ನಾನು ಕವನ ಹಾಕಿದೆ ಕವನ ಹಾಕ್ದಾಗ ಅವ್ರು ಹೇಳಿದ್ರ ಅಯ್ಯೊ ಇಷ್ಟು ಚಂದ ಕವನ ಹಾಕಿಯಲ್ಲ ನೀನು ನಮ್ಮ ಮನೆಯವ್ರಿಗೆ ಅಂದರೆ ನಮ್ಮ ಗ್ರುಪ್ಪಲ್ಲಿ ಇರೋವ್ರು ಎಲ್ಲರಿಗೂ ನಾ ತೋರ್ಸಿದೆ ತುಂಬ ಚೆನ್ನಾಗಿ ಬರೆದಿದ್ದಾಳೆ ಪೂಜಾ ಅಂದು ಹೇಳದ್ರು ಅವ್ರು ನಂಗೆ ಭಾರಿ ಖುಷಿ ಆಯ್ತು ಅಂದ್ರೆ ಕಡೆಗೆ ಅವ್ರ ಒಂದೊಂದು ಕಾದಂಬರಿಯನ್ನು ನಾವು ಓದುದಾಗೆ ಅಯ್ಯಪ್ಪ ಇಷ್ಟು ಚಂದ ಕಾದಂಬರಿ ಬರ್ದರಲ್ಲ ಎಂಥ ಕಾದಂಬರಿ ಅನ್ಸ್ತತ್ತು ನನಗೆ ನಾನು ಇದೇ ಥರ ಕಾದಂಬರಿ ಬರಿಬೇಕು ಕವಿತೆ ಬರಿಬೇಕು ಹಂಗೆಲ್ಲ ಅನ್ಸ್ತತ್ತು ಅವ್ರ್ದೊಂದು ಕವಿತೆ ಹೇಳುಕ್ಕೆ ಇಷ್ಟಪಡ್ತೆ ನಾನು ಬದುಕೇನು ಭರದಲ್ಲಿ ಅನುಭವಿಸಿ ಮುಂದಿನ ಜನ್ಮಕ್ಕಾಗುವಷ್ಟರಲ್ಲಿ ನೋವನ್ನುಂಡಿದ್ದೇನೆ ಅನ್ಕಂಡು ಒಂದು ಕವಿತೆ ಸಾಲಿತ್ತು ನಂಗೆ ಸರಿ ನೆನಪಿಲ್ಲ ಆದರೂ ಹಾಂ ಈ ಥರವೇ ಶುರುವಾಗತ್ತೆ ನಂಗೆ ಅಂತ ಅವ್ರು ಬರೆದಂಥ ಎಲ್ಲ ಕವಿತೆಯನ್ನು ಓದುದಾಗ ಅಯ್ಯಪ್ಪ ಇಷ್ಟು ಚಂದ ಕವಿತೆ ಬರ್ದಾರೆ ಅಂದ್ಕೊಂಡೆ ನಾನು ಎಲ್ಲರ ಕೂಡೂ ಹೇಳಿ ಹಾಗೆ ಅವರ ಒಂದೊಂದು ಸಾಲು ಕೂಡ ನಂಗೆ ಏನಂದರೆ ಅಷ್ಟು ಚಂದ ಅನ್ಸ್ತತ್ತೆ ಅವರ ಕವನ ಇರ್ಬೋದು ಕಾದಂಬರಿ ಇರ್ಬೋದು ಕತೆ ಇರ್ಬೋದು ನಾಟಕ ಇರ್ಬೋದು ಅವ್ರು ಬರ್ದದ್ದು ಅಷ್ಟೂ ನಂಗೆ ಇಷ್ಟ ಆಗಿದೆ ಅವ್ರು ಅಷ್ಟು ಚಂದ ಮಾಡಿ ಬರೀತದ್ರು ಮತ್ತು ಅವ್ರ ಬರವಣಿಗೆಯಲ್ಲಿ ಒಂಥರ ಮಂತ್ರಮುಗ್ದತೆ ಅಂದು ಹೇಳಿದ್ರೂ ತಪ್ಪಾಗುಲ್ಲ ಅಷ್ಟ್ ಚಂದ ಇರ್ತದ